ಹೇಳಿ ಯಾರು ಹಾಂ ನಮಸ್ತೆ ನಮಸ್ತೆ ಹಾಂ ಹೇಳಿ ಏನು ವಿಷಯ ಹಲೋ ಹೇಳಿ

ಹೌದಾ ಎಲ್ಲಿ ಚೀನ್ಯಾದಲ್ಲಿ ಎಲ್ಲಿ ಅಲ್ಲಿ ಚೀನ್ಯಾದಲ್ಲಿ ಮೂರು ಸ್ಕೂಲ್ ಇದೆಯಲ್ಲ ಎಲ್ಲಿ ಪ್ರೈಮರಿ ಸ್ಕೂಲಾ ಹ್ಞೂ ಹಾಂ ಹಾಂ

ಹ್ಞೂ ಸರಿ ಸರಿ ಸರ್ ಲೈಟ್ ವ್ಯವಸ್ಥೆಯೆಲ್ಲ ಇಲ್ಲವಾ ಸ್ಕೂಲಲ್ಲಿ

ಹೌದು ಹಾಂ ಹಾಂ ಹಾಂ ಹಾಂ ಸ್ಕೂಲ ಸರಿ ಸರಿ ಹಲೋ ಹೇಳಿ ಹೇಳಿ ಹಾಂ ಹೇಳಿ ಕೇಳಿಸ್ತಿದೆ

ಚೀನ್ಯಾದಲ್ಲಿ ಇದೆಯಲ್ಲ ಲೈಬ್ರೆರಿ ವ್ಯವಸ್ಥೆ ಇದೆಯಲ ಚೀನ್ಯಾದಲ್ಲಿ ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಲೈಬ್ರೆರಿ ವ್ಯವಸ್ಥೆ ಇರೋದರಿಂದ ಅದು ಸಾರ್ವಜನಿಕರಿಗೋಸ್ಕರನೇ ತಾನೆ ಲೈಬ್ರೆರಿಯನ್ನು ತೆಗೆದಿರೋದು ಸೊ ನೀವು ಯಾವ ರೀತಿ ಕಂಪ್ಲೇಂಟ್ ಮಾಡಿದ್ದೀರ ಲೆಟ್ರ್ ಇದು ಪತ್ರ ಬರೆದು ಲೆ ಲೆಟ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರ ನೀವು ಯಾವ ರೀತಿ

ಹೌದು

ಸರಿ ಮೇಡಮ್ ಇದು ನೀವು ನಿಮ್ಮ ಅಲ್ಲಿ ಈಗ ಸ ಶಾಲೆಯಲ್ಲಿ ಇದು ಎಮ್ ಡಿ ಸಿ ಸಿಯ ಇದು ಇರುತ್ತಲ್ವ ಅದು ಒಂದು ಕಮಿಟಿ ಇರುತ್ತಲ್ವ ಸೊ ಅವರುಗಳು ಒಂದು ಪತ್ರ ಬರ್ದು ಅರ್ಜಿ ಬರೆದು ಕೊಡ್ಬೇಕು ತಾನೆ ನೀವು ಗ್ರಾಮ ಪಂಚಾಯತಿಗೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಅವರು ಒಂದು

ಹ್ಞೂ ಹ್ಞೂ

ಹೌದಾ ನೋಡಿ ಈಗ ನೀವು ಅಲ್ಲಿರುವಂಥ ಸ್ಥಳೀಯರನ್ನೆಲ್ಲ ಒಂದು ಹತ್ತು ಜನ ಮಹಿಳೆಯರನ್ನ ಮತ್ತು ಅಲ್ಲಿ ಸಂಘ ಸಂಸ್ಥೆಯಲ್ಲಿ ಇರುವಂಥವ್ರನ್ನೆಲ್ಲ ಸೇರಿಸಿಕೊಂಡು ನೀವು ಒಂದು ಪತ್ರವನ್ನು ಬರೀರಿ ಅರ್ಜಿ ಬರೀರಿ ಒಂದು ಅರ್ಜಿ ಬರೆದು ಅದನ್ನ ನಮ್ಮ ಇದು ಇದಕ್ಕೆ ತಂದು ಕೊಡಿ ನೀವು ನಮ್ಮ ಆಫೀಸಿಗೆ ತಂದು ಕೊಡಿ ಅದು ನೀವು ಅದನ್ನ ಬರೀ ಬಾಯಲ್ಲಿ ಫೋನಲ್ಲಿ ಹೇಳಿದರೆ ಅದಕ್ಕೆ ನಮಗೆ ಯಾವುದೇ ರೀತಿಯ ಸಾಕ್ಷಿ ಪುರಾವೆ ಇರೋಲ್ಲ ನೀವು ಅದನ್ನು ಪ ಇದು ಬರವಣಿಗೆ ರೂಪದಲ್ಲಿ ಕೊಡೋದರಿಂದ ನಾವು ಅದ್ರ ಮೇಲೆ ನಾವು ಆ್ಯಕ್ಷನ್ನ ತೊಗೋಬೋದು ಅದು ಬಿಟ್ಟು ನೀವು ಬಾಯಲ್ಲಿ ಫೋನ್ ಮಾಡಿದ್ರೆ ಆಗೋಲ್ಲ ಅದಕ್ಕೆ ಸರ್ ಅಲ್ಲಿ ಇರುವಂಥ ಸಾರ್ವಜನಿಕರಿಂದ ಫೋನ್ ಮಾ ಇದು ಕಂಪ್ಲೇಂಟ್ನ ಮಾಡಿ ಒಂದು ಹತ್ತು ಜನಗಳ ಕೈಲ್ಲಿ ಸೈನ್ ಹಾಕ್ಸಿಕೊಂಡು ಅದು ತೊಗೋಬಂದು ನೀವು ನಮ್ಮ ಕಚೇರಿಗೆ ಕೊಡಿ ನಾವು ಅದ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ ನಾವು ಹಾಂ ಸರಿ ಓಕೆ